ಅಲೋ ಹಾಂ ರೀ ನಮಸ್ಕಾರ ಹೇಳ್ರಿ ಹೌದ್ ರೀ ನಾವೇ ಕಟ್ಟಿದ್ವಲ್ಲ ರಿ ಹೌದು ರೀ ಹೌದ್ ರೀ ಕಟ್ಟಣ್ ಬಿಡಿರಿ ಮೇಡಮ್ ಕಟ್ಟೋಣಂತಲ್ರಿ ರೆಡಿ ಮಾಡ್ಕೊಡ್ತೀವಿ ರೀ ನೀವು ಒಳ್ಳೆ ಮಟಿರಿಯಲ್ ಹಾಕೂಣ್ ರೀ ಮೇಡಮ್ಮ ನಿಮ್ಮ ಸ್ವಂತಕ್ಕೆ ಮನೆ ಕಟ್ಸೊದಲ್ಲ ಮತ್ತು ಈಗ ಚಲೋದು ಒಳ್ಳೆ ಮೆಟ್ರಿಯಲ್ ಹಾಕೂಣ್ ರೀ ಚಲೋ ಕನ್ಸ್ಟ್ರಕ್ಷನ್ ಮಾಡೋಣು ಆಮೇಲೆ ಈಗ ಅದಕ್ಕೇನು ಮ್ಯಾಲೆ ಸ್ಲ್ಯಾಬ್ ಹಾಕ್ತಿರೇನು ರಿ ಸೀಟ್ ಹಾಕೋಣು ಹೌದು ರಿ ಹೌದು ರಿ ಹೌ ಹಾಂ ಹಾಕ್ಸೋಣ್ರಿ ಹಾಕ್ಸೂಣ್ ರೀ ಏನು ನಿಮ್ಗದು ಕಿಟ್ಕಿ ಬಾ ಈಗ ನಿಮ್ಗೆ ಎರಡು ರೂಮ್ ಅಲ್ಲ ರಿ ರೂಮ್ ರೂಮ್ ಸೈಸ್ ಎಷ್ಟಾಗ್ಬೌದು ಒಂದು ಟೆನ್ ಬೈ ಟೆನ್ದು ಒಂದೆರಡು ರೂಮ್ ಬೇಕಾಗ್ತದೇನು ರಿ ಹಾಂ ಹಾಂ ಟೆನ್ ಬೈ ಟೆನ್ದು ಎರಡು ರೂಮ್ ಅಂತ ಅಂದಿರಿ ನಿಮಗೊಂದು ಮೂರೂವರೆಯಿಂದ ನಾಲ್ಕು ಲಕ್ಷ ಮಟ ಬರ್ತದೆ ರೀ ಹ್ಞೂ ರೀ ಹ್ಞೂ ರೀ ಅಂದ್ರೆ ನೀವು ಅದಕ್ಕೆ ಈ ಗ್ರಾನೇಟ್ ಹಾಕಿಸ್ತೀರೇನ್ರಿ ಕೆಳಗೆ ಫ್ಲೋರಿಗೇನು ವಿಟ್ರಿಫೈಡ್ ಟೈಲ್ಸ್ ಹಾಕ್ತಿರಿ ಹ್ಞೂ ರೀ ವಿಟ್ರಿಫೈಡ್ ಹಾಕ್ಸೂಣ್ ರೀ ಹಂಗಂದ್ರೆ ಸ್ವಲ್ಪ ನೋಡಿ ರಿಸ್ನೇಬಲ್ದಾಗ ಮಾಡೂಣ್ ತಗೋಳ್ಳಿ ರೀ ಹಾಂ ಬಾಗ್ಲು ಒಂದು ಇದು ಮಾಡೋಣು ಅಟ್ಯಾಚ್ ಬಾತ್ರೂಮ್ಗಳು ಬೇಕೇನು ರೀ ಇನ್ನು ಒಂದು ಹೊರಗಡೆ ಸಪ್ರೇಟ್ ಮಾಡ್ಸೂಣ್ ರೀ ಹೌದು ರಿ ಹೌದು ರಿ ಹಾಂ ಹಾಂ ಸಿಮೆಂಟ್ ಯಾವ್ದು ಯೂಸ್ ಮಾಡೋಣ್ರಿ ಎ ಸಿ ಸಿ ಯೂಸ್ ಮಾಡೋಣೆನ ಅಲ್ಟ್ರಾಟೆಕ್ ಯೂಸ್ ಮಾಡೂಣ್ ರೀ ಅಲ್ಲ ಈಗ ಎರಡೂ ಚಲೋ ಅದಾವೆ ರೀ ಎರಡೂ ಈಗ ಎ ಸಿ ಸಿನು ಚಲೋ ಅದ ರೀ ಅಲ್ಟ್ರಾಟೆಕ್ಕೂ ಚಲೋ ಅದ ನಿಮ್ಗೆ ನೀವು ಯಾವ್ದು ಅಂತೀರಿ ಅದು ರೀ ನಮ್ಗೇನು ಎರಡೂ ಅಷ್ಟೇ ಬೀಳ್ತದೆ ರೀ ಹ್ಞೂ ರೀ ಹ್ಞೂ ರೀ ಎ ಸಿ ಸಿ ಸಿಮೆಂಟ್ ಹಾಕೂನ್ ರೀ ಸರಿ ರೀ ಸರಿ ಆಯ್ತು ನಾವು ಒಂದು ಹ್ಞೂ ರೀ ಒಂದು ಮೆಜರ್ಮೆಂಟ್ ತಗೋತೀವಿ ರೀ ಬಂದು ಆಮೇಲೆ ನಿಮ್ಗೊಂದು ಕೊಟೇಶನ್ ರೆಡಿ ಮಾಡಿ ಎಷ್ಟಾಗ್ತದೆ ಅಂತ ಒಂದು ಅಂದಾಜಿನಂದು ಲೆಕ್ಕ ಮಾಡಿ ಕೊಡ್ತಿವಿ ರೀ ಹ್ಞೂ ಆಯ್ತು ರೀ ನಮಸ್ಕಾರ ರಿ ಮೇಡಮ್ ಹಾಂ